ಅಂತ್ಯಕ್ರಿಯೆಗೆ ಸಂಬಂಧಿಸಿದಂತೆ ನಮ್ಮ ಹಳ್ಳಿಯಲ್ಲಿನು ವಿಧಿಗಳಂದರೆ ಅವರು ಆಕಸ್ಮಿಕವಾಗಿ ಏನಾದರೂ ತೀರಿಕೊಂಡಿದ್ದರೆ ಅವರನ್ನು ನಾವು ಫಷ್ಟು ಅವರನ್ನು ಕರೆದುಕೊಂಡೋಗಿ ಸ್ನಾನ ಮಾಡಿಸ್ತೇವೆ ಸ್ನಾನ ಮಾಡಿಸ್ಬಿಟ್ಟು ಅವರ ಸ್ನಾನ ಮಾಡಿಸಿ ಎಲ್ಲ ಒರೆಸಿ ಅವರಿಗೆ ತಗೊಬಂದು ಮತ್ತು ಒಂದು ಇದರ ಮೇಲೆ ಮಲ್ಗಸ್ತೀವಿ ಮಲಗ್ಸ್ಬಿಟ್ಟು ಅವರ ಕಣ್ಣಿಗೆ ಫಷ್ಟ್ ಮೂಗಿಗೆ ಹತ್ತಿ ಇಕ್ಕಿ ಕಣ್ಣಿಗೆ ಆ ಆ ಅಕ್ಕಿ ಕಾಳು ಅಥವಾ ಅವ ಅಡಕೆಲೆಯನ್ನು ಇಡ್ತಾರೆ ಇಟ್ಬಿಟ್ಟು ಮತ್ತೆ ಮೂರು ವಿಭೂತಿಯಲ್ಲಿ ಮೂರು ನಾಮವನ್ನು ಎಳ್ದು ಕುಂಕುಮ ಕುಂಕುಮವನ್ನು ಇತ್ತು ಆನಂತರ ಆ ಹಾರಗಳನ್ನು ಹಾಕಿ ಆನಂತರ ಒಬ್ರೊಬ್ರೆ ಬಂದು ಪೂಜೆ ಮಾಡ್ತಾರೆ ಒಬ್ರೊಬ್ರೆ ಬಂದು ಪೂಜೆ ಮಾಡ್ತಾರೆ ಅದಾದ್ಮೇಲೆ ಅಲ್ಲಿ ಅವ್ರನ್ನ ಎತ್ಕೊಂಡು ಹೋಗಿ ಗುಂಡಿ ತೆಗ್ದಿರ್ತಾರೆ ಅದ್ರೊಳಕ್ಕೆ ಹಾಕ್ತಾರೆ ಆಮೇಲೆ ನಂತರ ಒಂದೊಂದು ಮಡಿ ಒಂದೊಂದು ಮಣ್ಣು ಅವರ ಒಳ್ಗಡಿಕ್ಕೆ ಹಾಕ್ತಿರ್ತಾರೆ ಅವರ ಒಳ್ಗಡಿಕ್ಕೆ ಹಾಕಿ ಯಾರ್ಯಾರು ಬನ್ ನಮ್ಮ ನೆಂಟರು ಗೊತ್ತಿರ್ತಾರೊ ಅವ್ರಿಗೆಲ್ಲ ಒಂದೊಂದು ಹಿಡಿ ಮಣ್ಣನ್ನು ಹಾಕಿ ನಂತರ ಅದನ್ನು ಮುಚ್ಚಿ ಫುಲ್ ಎಲ್ಲ ಹಾಕಿ ಮುಚ್ಚಿ ಆನಂತರ ಗುಂಡಿಗೆ ಪೂಜೆ ಮು ಕಾಯನ್ನೆಲ್ಲ ಇಕ್ಕಿ ಪೂಜೆ ಮಾಡ್ತಾರೆ ಕಾಯನ್ನೆಲ್ಲ ಇಕ್ಕಿ ಪೂಜೆ ಮಾಡಿದ ನಂತರ ಪು ಪೂಜೆ ಮಾಡಿದ ನಂತರ ಉ ಕೂಳು ಅನ್ನ ಅಂತ ಹೇಳ್ತಾರೆ ಅದನ್ನು ಮಾಡ್ಕೊಂಡೋಗಿ ಅಲ್ಲೋಗಿ ಎಡೆ ಹಾಕಿ ಬಂದು ಮನೇಲಿ ಸ್ವಲ್ಪ ಜನ ತಿಂತಾರೆ ಅಂತ ಹೇಳ್ಬವ್ದು ಅಷ್ಟೆ